ರಾಜಕೀಯದ ಬಗ್ಗೆ ನನ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಆದ್ರೆ ರಾಜ ಸಾಮಾಜಿಕ ಕಲ್ಯಾಣದ ಕುರು ರಾಜಕೀಯ ಸುದ್ದಿ ನಿಮಗೆ ಅಂದರೆ ಈ ಟೀ ವಿ ಚಾನಲಲ್ಲೆಲ್ಲ ಬರೋದು ಯಾವುದು ಸತ್ಯ ಯಾವುದು ಸುಳ್ಳು ಅಂತ ಹೇಳ್ಲಿಕ್ಕಾಗುದಿಲ್ಲ ಒಂದು ವಿಷಯವನ್ನು ಅವರು ಹಾಕಿದ್ರೆ ಅದು ಒಂದು ಒಂದು ವಾರನು ಅದೇ ಇರ್ತದೆ ಬೇರೆ ಅವರಿಗೆ ಇದೇ ಸಿಗೋದೇ ಇಲ್ಲ ಆ ರೀತಿ ಇದು ಉಂಟು ಅದನ್ನು ನೋಡಿ ಇದನ್ನೆ ಏನಪ್ಪ ಹಾಗ್ತಾ ಇದ್ದಾರೆ ಅಂತೇಳಿ ಮನಸ್ಸಿಗೆ ಬೇಜಾರಾಗಿ ಹೋಗ್ತದೆ ಈ ಸುದ್ದಿ ಮಾಧ್ಯಮಗಳನ್ನು ಎಲ್ಲವು ಸರಿ ಎಲ್ಲವು ತಪ್ಪಂತಲು ಹೇಳಿಕ್ ಆಗುವುದಿಲ್ಲ ಕೆಲವು ತಪ್ಪಿದ್ದದ್ದನ್ನು ಹಾಕ್ತಾರೆ ಕೆಲವು ಸರಿ ಇದ್ದದ್ದನ್ನು ಹಾಕ್ತಾರೆ ಅದನ್ನು ಎಲ್ಲ ನಾವು ವಿಮರ್ಶೆ ಮಾಡಿ ನಾವೇ ನೋಡಬೇಕು ಹೊರತು ಈ ಸುದ್ದಿ ಮಾಧ್ಯಮಗಳಲ್ಲಿ ಬಂದದ್ದನ್ನು ನಂಬಿ ನಾವು ಮುಂದೆ ಹೋಗುದು ಸರಿ ಅಲ್ಲ ಅಂತ ನನ್ನದು ಅಭಿಪ್ರಾಯ